ಎಲ್ಲವೂ ಇಲ್ಲ ನನ್ನ ಹತ್ತಿರ ಬೇಸಿಕ್ಸಾಗಿ ಬೇಕಾಗಿರುವಂಥವಿದೆ ಅಂದರೆ ಶೂಸ್ ಆಗಿರ್ಬೋದು ಚಪ್ಲಿಲಿ ಕೆಲವು ಟ್ರಕ್ಕಿಂಗ್ ಪ್ಲೇಸ್ಗಳಲ್ಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ ಜಾರುವ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ಗ್ರಿಪ್ ಇರುವಂಥ ಶೂ ಆಗಿರ್ಬೋದು ಚಪ್ಪಲಿ ಆಗಿರ್ಬೋದು ಅದನ್ನು ಹಾಕ್ಕೊಂಡು ಹೋಗಬೇಕು ಆಮೇಲೆ ಫಸ್ಟ್ ಮೊದಲನೇ ಟ್ರಕ್ಕಿಂಗೇ ಕಷ್ಟಕರ ಆಗಿರೋ ಟ್ರಕ್ಕಿಂಗ್ ಹೋಗ್ಬಾರ್ದು ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಬೆಟ್ಟಗಳನ್ನ ಹತ್ತಿಕೊಂಡು ಚಿಕ್ಕ ಚಿಕ್ಕ ಬೆಟ್ಟಗಳನ್ನ ಹತ್ತಿರೋ ಅಭ್ಯಾಸ ಮೊದಲಿರ್ಬೇಕು ಆಮೇಲೆ ದೊಡ್ದ ಬೆಟ್ಟಾನ ಹತ್ತಬೇಕು ಆಗ ಇರಬೇಕಾದ ಸಂಗತಿಗಳು ಶಕ್ತಿ ಇರಬೇಕು ಸ್ಟ್ರೆಂಥ್ ಇರಬೇಕು ಫಿಸಿಕಲ್ಲಾಗಿ ಫಿಟ್ ಆಗಿರಬೇಕು ಇಲ್ಲ ಕಷ್ಟ ಆಗುತ್ತೆ ಏದುಸಿರು ಬರೋದು ಜಾಸ್ತಿ ಆಗೋದು ಜಾಸ್ತಿ ಕೆಲವರಿಗೆ ಕೆಲವ್ರಿಗೆ ಹೈಟ್ ಹೋಗುತ್ತಾ ಹೋಗುತ್ತಾ ಬೆವರು ಬರೋದಾಗಲಿ ಜಾಸ್ತಿ ಏದುಸಿರು ಬರೋಕೆ ಆಗ್ತಾಯಿರುತ್ತೆ ಅದೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಫಿಟ್ ಆಗಿರಬೇಕು